ಬದುಕಿನಲ್ಲಿ ನನಗೆ ವಿದ್ಯೆ ಹಣ ಮತ್ತು ಮನಃಶಾಂತಿ ಮುಖ್ಯ ಅಂತ ಹೇಳಲು ಬಯಸುತ್ತೇನೆ ಯಾಕೆಂದರೆ ವಿದ್ಯೆ ವಿದ್ಯೆ ನನಗೆ ಕಲಿಯಲು ಬೇಕು ಅಂದರೆ ಹಣವೂ ಅಷ್ಟೇ ಮುಖ್ಯವಾಗಿದೆ ಯಾಕಂದರೆ ನಾನು ಈಗ ಒಂದು ವಿದ್ಯೆ ಒಂದು ಶಾಲೆಗೆ ಹೋಗಿ ನಾನು ವಿದ್ಯೆ ಕಲಿಯುತ್ತೇನೆ ಅಂದರೆ ಅವರ ಸ್ಕೂಲಿನ ಫೀಸ್ ಇಷ್ಟಂತ ಹೇಳಿಕೊಂಡು ಇರುತ್ತದೆ ಅದನ್ನು ನಾನು ಕಟ್ಟಬೇಕೆಂದರೆ ನನಗೆ ವಿದ್ಯೆ ಬೇಕು ಎಂದರೆ ನಾನು ಆ ಹಣವನ್ನು ಕಟ್ಟಬೇಕಾಗುತ್ತದೆ ಆ ಹಣ ನನಗೆ ಆ ನನ್ನ ನೀವು ಹೇಳುವಿರಿ ಗ ಈಗಿನ ಕಾಲದಲ್ಲಿ ಗವರ್ಮೆಂಟ್ ಸ್ಕೂಲ್ ಇಲ್ಲವೇ ಅಲ್ಲಿ ಹೋಗಬಹುದಲ್ಲ ಅಂತ ಹೇಳಿ ಆದರೆ ಗವರ್ಮೆಂಟ್ ಸ್ಕೂಲ್ ಇದ್ದರೂ ಅವರ ಇಂತಿಷ್ಟು ಒಂದು ಸ್ವಲ್ಪನಾದರೂ ಫುಲ್ಲ್ ಅಷ್ಟೊಂದು ಹಣ ಕಟ್ಟಲು ಇರುವುದಿಲ್ಲವಾದರೂ ಸ್ವಲ್ಪನಾದರೂ ಒಂದು ಫೀಸನ್ನು ಕಟ್ಟಬೇಕಾಮ್ ಕಂತ ಇದ್ದೇ ಇರುತ್ತದೆ ಹಾಗಾಗಿ ನಾವು ಅದನ್ನು ಕಟ್ಟಲೂ ಸಹ ನಮಗೆ ಹಣ ಬೇಕೇ ಬೇಕು ವಿದ್ಯೆ ಬ ಸರಿಯಾಗಿ ಬಂತು ಅಂದ ನಂತರ ನಮ್ಮ ನಾವು ಈ ಹಣದಿಂದ ನಾವು ಕಟ್ಟಿಕೊಂಡು ವಿದ್ಯೆ ಬಂದೇ ಬರುತ್ತದೆ ನಾವು ಕಲಿತರೆ ಆ ಕಲಿತ ಕಲಿತ್ತಿದ್ದರಿಂದ ನಮಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕರೆ ಅದರಿಂದಲೂ ಸಹ ನಾವು ಹಣವನ್ನು ಗಳಿಸಿಕೊಳ್ಳಬೇಕು ಇವೆರಡೂ ಇದ್ದ ಮೇಲೆ ಆ ಹಣ ಮತ್ತು ವಿದ್ಯೆ ಎರಡೂ ಇದ್ದ ಮೇಲೆ ಮನುಷ್ಯನಿಗೆ ಅಂದರೆ ಅವನಿಗೆ ಓವರ್ ಆಯಿತು ಅಂದರೆ ಮನಃಶಾಂತಿಯು ಇರು ಮನಃಶಾಂತಿಯು ಅಷ್ಟೇ ಮುಖ್ಯವಾಗಿತ್ತದೆ ಇದು ಎರಡೂ ಅತಿ ಆದಾಗ ವಿದ್ಯೆ ಮತ್ತು ಹಣ ಎರಡೂ ಅತಿಯಾದಾಗ ಮನುಷ್ಯನಿಗೆ ಮನಃಶಾಂತಿ ಎಂಬುವುದೇ ಇರುವುದಿಲ್ಲ ಯಾಕಂದರೆ ಅವನು ಐಷಾರಾಮಿ ಜೀವನದಲ್ಲಿಯೇ ತೇಲಾಡಲು ಬಯಸುತ್ತಾನೆ ಆಗ ನಮಗೆ ನಿದ್ದೆಯೂ ಸರಿ ಇರೋದಿಲ್ಲ ಅಯ್ಯೋ ಇಷ್ಟೆಲ್ಲ ಮಾಡಿಯೂ ನಾವು ಕೂಡಿಟ್ಟ ಹಣ ಯಾರೋ ದೋಚಿಕೊಂಡು ಹೋಗುತ್ತಾರೋ ಅದನ್ನು ಹೇಗೆ ನಾನು ಖರ್ಚುಮಾಡಲಿ ಎಂಬುವ ವಿಚಾರದಲ್ಲಿಯೇ ಹೇಗೆ ನಾನು ಐಷಾರಾಮಿ ಜೀವನವನ್ನು ಪ್ರಾರಂಭಿಸಲಿ ಎಂಬುವ ವಿಚಾರದಲ್ಲೇ ಅವನನ್ನು ಅವನು ತೊಡಗಿಸಿಕೊಂಡಿರುತ್ತಾನೆ ಹಾಗಾಗಿ ಅದು ಮೂರೂ ಇದ್ದರೂ ಅವ ಒಂದು ಮುಖ್ಯವಾಗಿ ಮನಸ್ಸು ಮನುಷ್ಯನ ಮನಸ್ಸಿನಲ್ಲಿ ಮನಃಶಾಂತಿ ಎಂಬುವುದು ಬೇಕೇ ಬೇಕಾಗುತ್ತದೆ ಹಾಗಾಗಿ ಜೀವನದಲ್ಲಿ ಏನೂ ಬೇಡ ಅಂತ ಹೇಳುವುದು ಬಾಯಿಮಾತಿನಲ್ಲಿ ಸುಲಭ ಆದರೆ ಪ್ರತಿಯೊಂದಿಯೂ ಮನುಷ್ಯನ ಹುಟ್ಟಿನಿಂದಲೂ ಸಾವಿನವರೆಗೂ ಪ್ರತಿಯೊಂದೂ ಅಂಶವೂ ಮುಖ್ಯವಾಗಿ ಇರುತ್ತದೆ ಹಾಗಾಗಿ ನಾನು ಪ್ರತಿಯೊಂದು ನಮ್ಮ ಬದುಕಿನಲ್ಲಿ ಆಗುಹೋಗುವುದಕ್ಕೆಲ್ಲ ವಿದ್ಯೆ ಹಣ ಮನಃಶಾಂತಿ ಇವೆಲ್ಲ ಮೂರೂ ಇದ್ದರೆ ಮ ಮೂರೂ ಮುಖ್ಯವೇ ಅಂದು ಹೇಳಲು ನಾನು ಬಯಸುತ್ತೇನೆ